ಅಲೋ ಸರ್ ನಮಸ್ತೆ ಸರ್ ಸರ್ ಅದು ಸ್ಕ್ಯಾನಿಂಗ್ ಸೆಂಟ್ರಾ ಸರ್ ಓ ಸರ್ ಇಲ್ಲಿ ಹಾಂ ಓಕೆ ಓಕೆ ಸರ್ ನಾವು ಇಲ್ಲಿ ಉಷಾ ಅಂತ ಮತ್ತು ಇಲ್ಲಿ ನಾವೊಂದು ಕಿವಿ ನೋವು ಸಿಕ್ಕಾಪಟ್ಟೆ ಕಿವಿ ನೋವಿದೆ ಹಾಗಾಗ್ ಅಲ್ಲಿ ನಿಮ್ಮ ಸೆಂಟ್ರಲ್ಲಿ ಅಲ್ಲಿ ಸ್ಕ್ಯಾನ್ ಮಾಡ್ಸ್ಕೊಳ್ಳೋದಕ್ಕೆ ನಮಗೆ ಸಜೆಸ್ಟ್ ಮಾಡಿದ್ದಾರೆ ಸರ್ ಅಲ್ಲಿ ನಿಮ್ಮದು ಕಿವಿ ನೋವು ಇದೆ ಸರ್ ಸಿಕ್ಕಾಪಟ್ಟೆ ಕಿವಿ ನೋವಿದೆ ನೆನ್ನೆ ರಾತ್ರಿಯಿಂದ ಕಿವಿ ನೋವಿದೆ ಮತ್ತು ಅಲ್ಲಿ ನಮಗೆ ಟೈಮಿಂಗ್ಸ್ ಏನೂ ಗೊತ್ತಿಲ್ಲ ಮತ್ತು ಟೋಕನ್ ತೊಗೊಬೇಕಾ ರೆಸ್ಟ್ ಇರುತ್ತಾ ಇಲ್ಲ ಹೇಗೆ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹೌದಾ ಸರ್ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಅದೇ ಸರ್ ಕಿವಿ ಸ್ವಲ್ಪ ಗಾಳಿ ಬೀಸಿದ್ರೂ ಒಂಥರ ಗುಮ್ ಅಂತ ಸಿಕ್ಕಾಪಟ್ಟೆ ನೋವು ಬರುತ್ತೆ ಅದೇನು ನೀರು ನೀರು ಥರ ಏನೂ ಬರ್ತಾ ಇಲ್ಲ ನೆನ್ನೆಯಿಂದ ಏನೂ ಎಕ್ಸ್ಟ್ರಾ ಹೀಟಿಗಾಗಿದೆಯೇನೋ ಅಂದ್ಬಿಟ್ ನಾವು ಇಷ್ಟೊತ್ತುವರೆಗೆ ನೋಡಿದ್ವಿ ಕಡ್ಮೆಯೇ ಆಗಿಲ್ಲ ಸ್ವಲ್ಪ ಕಿವಿ ಒಂಚೂರು ಕ್ಲೋಸ್ ಮಾಡಿಕೊಂಡ್ರೇ ಗಾಳಿ ಹೋಗಿಲ್ಲ ಅಂದರೆ ಒಂದು ಸ್ವಲ್ಪ ಪರವಾಗಿಲ್ಲ ಇದು ಕಪಾಳ ಎಲ್ಲ ಸ್ವಲ್ಪ ನೋವು ಬಂದುಬಿಟ್ಟಿದೆ ಊತ ಇದೆ ಸರ್ ಬೆಳಗ್ಗೆಯಿಂದ ಹಾಗೂ ವಿಕ್ಸೆಲ್ಲ ಹಚ್ಚಿದ್ವಿ ಕಡಿಮೆ ಆಗಿಲ್ಲ ಹ್ಞೂ ಹಾಂ ಹಾಂ ಹಾಂ

ಹಾಂ ಹಾಂ ಹಾಂ ಹಾಂ ಪ್ರಿಸ್ಕ್ರಿಪ್ಷನ್ ಎಲ್ಲ ತರ್ತೀನಿ ಸರ್ ಓಕೆ ಅಲ್ಲ ಅವ್ರು ಬೇರೆ ಪೂಜಿತಾ ಬೇರೆ ಕಡೆ ಬರ್ಕೊಡ್ತಾ ಇದ್ದರು ನಮ್ಮ ಕಸಿನ್ ಒಬ್ಬರು ಇಲ್ಲೇ ಹೇಳಿದ್ರು ನೀವೇನೋ ಅವ್ರಿಗೆ ಪರಿಚಯ ಇದೆ ಸ್ವಲ್ಪ ಕನ್ಸೆಷನ್ ಮಾಡ್ತಾರೆ ಅಂತ ಹೇಳಿದ್ರು ಹ್ಞೂ ಸ್ವಲ್ಪ ನೋಡಿ ನಮಗೆ ಬಿಲ್ ಹಾಕ್ಕೊಡಿ ಸರ್ ಹಾಗೆ ಕ್ಲೀನಾಗಿ ಸ್ವಲ್ಪ ಸ್ಕ್ಯಾನ್ ಗೀನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಹಾಂ ಸರ್ ಇಲ್ಲ ಇಲ್ಲ ಆ ಬಿ ಪಿ ಎಲ್ ಕಾರ್ಡ್ ಇದೆ ಸರ್ ಬಿ ಪಿ ಎಲ್ ಕಾರ್ಡ್ ಇದೆ ಹಾಗಿದ್ದರೆ ಓಕೆ ಸರ್ ಅದನ್ನು ತೊಗೊಂಡು ಬರುತ್ತೀವಿ ಹಾಗಾದ್ರೆ ಅದು ಅದಿದ್ದರೆ ಕಡಿಮೆ ಆದರೆ ಹಾಂ ಹಾಂ ಹಾಂ ಹಾಂ ಹಾಂ ಹ್ಞೂ ಹಾಂ ಸರ್ ಹಾಂ ಸರ್ ಹಾಂ ಜೆರಾಕ್ಸ್ ತರ್ತೀನಿ ಸರ್ ಹಾಗಾದ್ರೆ ಹಾಂ ಹ್ಞೂ ಇಲ್ಲ ಫೋ ಹಾಂ ಹಾಂ ಫೋನ್ ಮಾಡಿದರೆ ನಮಗೆ ಅಲ್ಲಿ ಕೊಡಲ್ಲವಾ ಸರ್ ಇದನ್ನು ಅದಕ್ಕೆ ಟೋಕನ್ ತೊಗೊಳ್ಳಲೇ ಬೇಕಾ ಹ್ಞೂ

ಹ್ಞೂ ಸರಿ ಸರಿ ಸರ್ ಸರಿ ಸರ್ ಆಗ ಎಯ್ಟ್ ಓ ಕ್ಲಾಕಿಗೆ ಬರ್ತಾ ಓಕೆ ಸರ್ ತ್ಯಾಂಕ್ ಯು ಬಾಯ್